ಡ್ರಾಯಿಂಗ್ ನಾನು ನಾಲ್ಕು ವರ್ಷ ಇರಬೇಕಾದ್ರೆ ನನಗೆ ನಾಲ್ಕು ವರ್ಷ ಇರಬೇಕಾದರೇ ನಾನು ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡಿದೆ ನಮ್ಮ ಶಾಲೆಯಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಗಳಿತ್ತು ಸ್ಪರ್ಧೆ ನಡೀತಾ ಇತ್ತು ಆವಾಗೇನೇ ನಾನು ಚಿಕ್ಕ ಚಿಕ್ಕದಾಗಿ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆಯದು ಡ್ರಾಯಿಂಗ್ ಬರಿಯೋದಿರ್ಬೋದು ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತಾ ಇರೋದು ಡ್ರಾಯಿಂಗ್ ಬರಿಯೋದು ಇಲ್ಲ ಅಂದರೆ ಈ ಈ ಸೀನರಿ ನೇಚರು ಈ ಥರ ಮನೆ ಹೊಳೆ ಗುಡ್ಡ ಈ ಥರ ಎಲ್ಲ ಫಸ್ಟ್ ಫಸ್ಟ್ಗೆ ಡ್ರಾಯಿಂಗ್ ಬರಿಯೋದನ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಡ್ರಾಯಿಂಗ್ ಅದು ಹೇಗೆ ಆಸಕ್ತಿ ಬಂತೋ ಗೊತ್ತಿಲ್ಲ ಆದರೆ ನನಗೆ ಕಾಂಪಿಟೇಷನಲ್ಲಿ ನಾನು ಪ್ರಶಸ್ತಿ ತಗೊಂಡೇ ಬರಬೇಕು ಅನ್ನೋ ಇದರಿಂದ ನಾನು ಫಸ್ಟ್ ಡ್ರಾಯಿಂಗ್ ಮಾಡಕ್ಕೆ ಶುರು ಮಾಡಿದೆ ಫಸ್ಟ್ ಟೈಮ್ ಡ್ರಾಯಿಂಗ್ ಕ್ಲಾಸಿಗೆ ಹೋಗೋಕ್ಕೆ ಶುರು ಮಾಡಿದೆ ಅಲ್ಲಿ ನನಗೆಲ್ಲ ಹೇಗೆ ಪೆನ್ಸಿಲ್ ಹಿಡಿಯೋದು ಹೇಗೆ ಬ್ರಷ್ ಹಿಡಿಬೇಕು ಮತ್ತು ಪ್ರೈಮರಿ ಕಲರ್ಸ್ ಅಂದರೇನು ಸೆಕೆಂಡರಿ ಕಲರ್ಸ್ ಅಂದರೇನು ಅದೆಲ್ಲ ನನಗೆ ಎಲ್ಲ ವಿಷಯಗಳು ಅಲ್ಲಿ ತಿಳಿತಾ ಬಂತು ಹಾಗೆ ನನ್ನ ನೆಚ್ಚಿನ ಕಲಾವಿದ ಅಂತಂದರೆ ನನಗೆ ನನ್ನ ಡ್ರಾಯಿಂಗ್ ಹೇಳ್ಕೊಟ್ಟಿರೋ ನನ್ನ ಟೀಚರೇ ನನಗೆ ತುಂಬ ಇಷ್ಟ ಆದ ಕಲಾವಿದ ಅವರು ನನಗೆ ತುಂಬ ಪೇಷನ್ಸಿಂದ ಏನೇನೆಲ್ಲ ಹೇಗೆ ಹೇಗೆಗೆಲ್ಲ ಮಾಡಬೇಕು ಯಾವಾಗ ಯಾ ಯಾವ್ಯಾವ ಕಲರನ್ನು ಮಿಕ್ಸ್ ಮಾಡಿದರೆ ಯಾವ್ಯಾವ ಕಲರ್ ಬರತ್ತೆ ಯಾವಾಗ ಯಾವ ಕಲರನ್ನು ಯೂಸ್ ಮಾಡಬೇಕು ಮತ್ತು ಪೈಂಟ್ ಬ್ರಷ್ ಹಿಡಿಯೋದೇಗೆ ಯಾವ ನಂಬರ್ನ ಬ್ರಷ್ಷನ್ನು ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಯಾವ ಬ್ರ ಜೀರೋ ನಂಬರ್ ಬ್ರಷ್ಷನ್ನು ಸ್ಕೆಚ್ ಹಾಕಕ್ಕೆ ಹೇಗೆ ಯೂಸ್ ಮಾಡಬೇಕು ಮತ್ತು ಸ್ಕೆಚ್ ಪೆನ್ಗಳನ್ನು ಯಾವಾಗ ಯೂಸ್ ಮಾಡಬೇಕು ಕ್ರಯಾನ್ಸನ್ನು ಎಲ್ಲ ಹೇಗೆ ಹಿಡ್ಕೋಬೇಕು ಹೇಗೆ ಬರೀಬೇಕು ಅದನ್ನೆಲ್ಲ ನಾನು ಆವಾಗ್ಲೇ ಕಲಿಯಕ್ಕೆ ಶುರು ಮಾಡ್ತಾ ಬಂದೆ ಹೆಚ್ಚು ಕಡಿಮೆ ಹತ್ತು ಹನ್ನೆರಡು ವರ್ಷದಲ್ಲಿ ಹನ್ನೆರಡು ವರ್ಷ ಕಂಟಿನ್ಯೂಅಸ್ ಆಗಿ ನಾನು ಡ್ರಾಯಿಂಗ್ ಮಾಡ್ತಾ ಬರ್ತಿದ್ದೆ ಹನ್ನೆರಡು ವರ್ಷ ಕಂಟಿನ್ಯೂಅಸ್ ಆಗಿ ಶಾಲೆಗಳಲ್ಲೆಲ್ಲ ನನಗೆ ಪ್ರಶಸ್ತಿ ಸಿಗ್ತಾ ಇತ್ತು ಯಾವಾಗಲೂ ಫಸ್ಟ್ ಪ್ರೈಸು ಇಲ್ಲ ಎರಡನೇ ಬಹುಮಾನ ಮೊದಲನೇ ಬಹುಮಾನ ಇಲ್ಲ ಎರಡನೇ ಬಹುಮಾನ ತಗೊಂಡೇ ಬರ್ತಿದ್ದೆ ಅದನ್ನು ನಾನು ಹೈಯರ್ ಗ್ರೇಡ್ ಮತ್ತು ಲೋವರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಗ್ರೇಡ್ ಅಂತ ಹೇಳಿ ಎರಡು ಎಕ್ಸಾಮನ್ನೂ ತಗೊಂಡು ಎರಡು ಡ್ರಾಯಿಂಗ್ ಎಕ್ಸಾಮನ್ನೂ ನಾನು ಕ್ಲಿಯರ್ ಮಾಡಿಕೊಂಡೆ ಈಗ ನನಗೆ ಡ್ರಾಯಿಂಗ್ ಅನ್ನೋದೊಂದು ಹಾಬಿ ಅದನ್ನು ನಾನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ